ನಾನು ಟು ಮಂತ್ಸ್ ಹಿಂದೆ ಫ್ಲಿಕ್ಕಾರ್ಟಲ್ಲಿ ಒಂದು ಎಡ್ಫೋನನ್ನ ಆರ್ಡರ್ ಮಾಡಿದ್ದೆ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಅದು ಡಿಝೈನ್ ಆಗಿರ್ಬೋದು ಅದು ಶೇಪ್ ಆಗಿರ್ಬೋದು ಅದು ನಂಗೆ ತುಂಬ ತುಂಬ ಇಷ್ಟ ಆಯಿತು ಆ ಎಡ್ಫೋನು ಮತ್ತು ಅದು ಒಂದು ತುಂಬ ಕ್ಲಾರಿಸ್ ಕ್ಲಿಯರ್ನೆಸ್ ಇತ್ತು ಸೌಂಡಲ್ಲಿ ಎಫೆಕ್ಟ್ ಆಗಿರ್ಬೋದು ತುಂಬ ಬೇಗ ಕನೆಕ್ಟ್ ಆಗ್ತಿತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾನು ಫ್ಲಿಕ್ಕಾರ್ಟಲ್ಲಿ ಆನ್ಲೈನಲ್ಲಿ ಮೋಸ ಆಗೋಲ್ಲ ಅಂತ ಅಂದುಕೊಂಡೆ

ಏನೋ ಪ್ರಾಬ್ಲಮ್ ಏನಪ್ಪ ಇದನ್ನು ಸ್ಪೀಕರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿತ್ತು ನಾವು ತುಂಬ ಲೌಡ್ ಸ್ಪೀಕರ್ ಇಟ್ಟರೂ ಕೂಡ ತುಂಬ ಫೋನಲ್ಲಿ ಸ್ಪೀಕರ್ ಜಾಸ್ತಿ ಇಟ್ಟರೂ ಕೂಡ ಅಂದರೆ ತುಂಬ ಸೌಂಡ್ ಕಮ್ಮಿ ಕೇಳಿಸ್ತಾ ಇತ್ತು ಸೊ ತುಂಬ ಕಿರಿ ಕಿರಿ ಕೂಡ ಆಗ್ತಾ ಇತ್ತು ಯಾಕಂದರೆ ಒಂದೊಂದು ಸಲ ಕನೆಕ್ಟು ಬೇಗ ಆಗ್ತಿತ್ತು ಮತ್ತು ದೂರ ಹೋದರೆ ಸಾಕು ಅದು ಡಿಸ್ಕನೆಕ್ಟ್ ಆಗಿಬಿಡೋದು ನಾವು ಫೋನಿಂದ ದೂರ ಇತ್ತು ಅಂದರೆ ಬೇಗ ಡಿಸ್ಕನೆಕ್ಟ್ ಆಗೋದು ಸೊ ನನಗಂತೂ ತುಂಬ ತುಂಬ ಬೇಜಾರಾಯಿತು ಯಾಕಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದನ್ನು ಮತ್ತು ಇದನ್ನು ಸೈಡಿಗೆ ಇಡೋಕ್ಕೂ ಆಗೋಲ್ಲ ಇಷ್ಟಪಟ್ಟು ನಾನೆ ತೊಗೊಂಡಿದ್ದು ಆನ್ಲೈನಲ್ಲಿ ಸೊ ಮತ್ತೆ ಫ್ಲಿಕ್ಕಾರ್ಟಲ್ಲಿ ಅವ್ರಿಗೆ ಫ್ಲಿಕ್ಕಾರ್ಟ್ ಅವರಿಗೆ ರಿಟರ್ನ್ ಆಪ್ಶನ್ ಕ ಕಳಿಸಿದೆ ಅವರಿಗೆ ಅವ್ರು ಇದು ನೀವು ರಿಟರ್ನ್ ಆಪ್ಶನ್ ಕಳಿಸೋದು ಅದು ತುಂ ಎಕ್ಸ್ಪೈರಿ ಆಗಿಬಿಟ್ಟಿದೆ ಸೊ ನಾವು ರಿಟರ್ನ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಬಂದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ವಿ ಹೆಡ್ಫೋನ್ ಕಸ್ಟಮರ್ ಕೇರಿಗೆ ಅವರು ಹೇಳದ್ರು ನಿಮ್ದು ಇನ್ನೂ ಗ್ಯಾರೆಂಟಿ ಕಾರ್ಡ್ ಇದೆ ಅಲ್ಲವಾ ಸೊ ನಾವು ರಿಪೇರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ಅವರಿಗೆ ಆರ್ಡರ್ ಮೂಲಕ ಅವರಿಗೆ ನಾನು ಕಳಿಸಿದೆ ಸೊ ರಿಪೇರಿ ಆಗ್ತಾ ಇದೆ ಬಟ್ ಅಂತೂ ತುಂಬ ತುಂಬ ಬೇಜಾರಾಗಿದೆ ಯಾಕಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಅದೂ ಈ ಥರ ಎಲೆಕ್ಟ್ರಾನಿಕಲ್ಲಿ ಆರ್ಡರ್ ಮಾಡೋದು ತುಂಬ ಸೇಫ್ ಅಲ್ಲ ಅಂದ್ಕೊಂತೀನಿ ಯಾಕಂದರೆ ಒಂದೊಂದು ಚೆನ್ನಾಗಿರುತ್ತೆ ವಸ್ತು ಸೊ ತುಂಬ ಹಾಳಾಗಿರೋದು ಕೂಡ ಇರುತ್ತೆ ಯಾಕಂದರೆ ಜಸ್ಟ ಫೈವ್ ಮಂತ್ ಸಿಕ್ಸ್ ಮಂತಗಷ್ಟೆ ಬರೋ ಥರ ಅವರು ರೆಡಿ ಮಾಡಿರ್ತಾರೆ ಸೊ ನನಗಂತೂ ತುಂಬ ತುಂಬ ಬೇಜಾರಾಗ್ತಿದೆ ಯಾಕಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಸೊ ಹೆಡ್ಫೋನ್